ನಾವು ಆನ್ಲೈನಲ್ಲಿ ಆರ್ಡರನ್ನು ಬುಕ್ ಮಾಡಲು ಇಪ್ಪತ್ತು ನಿಮಿಷ ತೆಗೆದುಕೊಳ್ಳಲಾಗುತ್ತದೆ ನಾವು ಆಹಾರವನ್ನು ಪಡೆಯಲು ಉತ್ಸಾಹದಿಂದ ಯಾವಾಗಲೂ ಕಾಯುತ್ತಿರುತ್ತೀವಿ ಮತ್ತು ಸ್ವಿಗ್ಗಿ ಮತ್ತು ಝೊಮೆಟೊ ಅಂತಹ ಅಪ್ಲಿಕೇಶನ್ಗಳನ್ನು ಬಳಸುತ್ತೇವೆ ಇವು ತುಂಬ ಉಪಕಾ ಉಪ್ಕಾಯಿ ಉಪಕಾರವಾಗಿದೆ ಉಪಯೋಗವಾಗಿದೆ ನಾವು ಊಟವನ್ನು ಆನ್ಲೈನ್ ಮುಖಾಂತರ ತರಿಸುತ್ತೇವೆ ಇದು ತುಂಬ ಸಮಯ ಏನು ತೆಗೆದುಕೊಳ್ಳುವುದಿಲ್ಲ ಅತೀ ವೇಗವಾಗಿ ಬರುತ್ತದೆ ಇದರಿಂದ ಹಲವಾರು ಜನಗಳಿಗೆ ಸಹಾಯವಾಗುತ್ತದೆ ಫುಡ್ ಡಿಲವರಿಯು ಇದು ಒಂದು ಉಪಕ ಉಪ ಉಪಯುಕ್ತವಾದ ಯೋಚನೆಯಾಗಿದೆ ಇದು ತುಂಬ ಜನರಿಗೆ ಸಹಾಯವಾಗುತ್ತಿದೆ ನಾವು ಅಂತರ್ಜಾಲದಲ್ಲಿ ಕೇವಲ ಎರಡು ನಿಮಿಷದಲ್ಲಿ ಊಟವನ್ನು ಆರ್ಡರ್ ಮಾಡಬಹುದು

ಕೇವಲ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ನಮ್ಮ ಮನೆಗೆ ತಲುಪುತ್ತದೆ ಇದರಿಂದ ತುಂಬಾ ಉಪಯುಕ್ತವಾಗಿದೆ ಇದು ಒಂದು ಉಪಯುಕ್ತವಾದ ಯೋಜನೆಯಾಗಿದೆ ಇದರಿಂದ ಹಲವಾರು ಜನಗಳಿಗೆ ಸಹಾಯವಾಗುತ್ತಿದೆ ಮುಂದಿನ ಜೀವನದಲ್ಲಿ ಇದು ತುಂಬ ಯೋಗ್ಯವಾಗುತ್ತದೆ ಇದನ್ನು ಹಲವಾರು ಜನರು ಈವ ಈಗಿನ ಕಾಲಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಮುಂದಿನ ಜೀವನದಲ್ಲಿ ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಇದು ಒಂದು ಉಪಯುಕ್ತವಾದ ಯೋಜನೆಯಾಗಿದೆ ಇದರಿಂದ ಹಲವಾರು ಜನಗಳಿಗೆ ಉಪಯೋಗವಾಗಿದೆ ಹಲವಾರು ಕೆಲಸಗಾರರಿಗೆ ಉಪಯೋಗವಾಗಿದೆ ಇದರಿಂದ ನಿರುದ್ಯೋಗ ಸಮಸ್ಯೆಯು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತದೆ ಏಕೆಂದರೆ ಹಲವಾರು ನಿರುದ್ಯೋಗಿಗಳು ಮಾಡುವ ಕೆಲಸವೇನೆಂದರೆ ಫುಡ್ ಡಿಲವರಿ ಕೆಲಸ ಈ ಕೆಲಸವು ಅತಿ ಉಪಯುಕ್ತವಾಗಿದೆ ಇದರಿಂದ ಬಡವರಿಗೆ ಸಹಾಯವಾಗುತ್ತದೆ ಇದು ಒಂದು ಉಪಯುಕ್ತವಾದ ತಂತ್ರಜ್ಞಾನ ಇದರಿಂದ ಹಲವಾರು ಬಡ ಕಾರ್ಮಿಕಗಳಿಗೆ ಉಪಯೋಗವಾಗುತ್ತಿದೆ ನಾವು ಆರ್ಡರ್ ಮಾಡಿದ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನಮ್ಮ ಮನೆಯ ಬಾಗಿಲಿಗೆ ತಲುಪುವುದು ನಾವು ಯಾವ ತರಹದ ಊಟವನ್ನು ಬೇಕಾದರು ಆನ್ಲೈನಲ್ಲಿ ಆರ್ಡರ್ ಮಾಡಬಹುದು ಆ ಆರ್ಡರ್ ಅಪ್ಲಿಕೇಶನ್ಗಳು ಸ್ವಿಗ್ಗಿ ಆಗಿರಬಹುದು ಝೊಮೆಟೊ ಆಗಿರಬಹುದು ಅಥವಾ ಇನ್ನಿತರ ಯಾವುದಾದರೂ ಅಪ್ಲಿಕೇಶನ್ ಆಗಿರಬಹುದು ಇದರಾಲಿ ಇದರಲ್ಲಿ ಯಾವುದೇ ತರಹದ ಮೋಸವಿರುವುದಿಲ್ಲ ಇದು ಉಪಯುಕ್ತವಾಗಿದೆ ಜನರಿಗೆ ಒಳ್ಳೆಯ ಸಹಾಯವಾಗುತ್ತಿದೆ ಇದೊಂದು ಉಪಯುಕ್ತವಾದ ತಂತ್ರಜ್ಞಾನ ತುಂಬ ಜನರ ತುಂಬ ಬಡಕಾರ್ಮಿಕಗೆ ಇದರಿಂದ ಬಹಳ ಹೆಲ್ಪಾಗುತ್ತಿದೆ ಕಾಲೇಜಿಗೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡುವ ಮಾಡುವವರಿಗಂತೂ ತುಂಬ ಉಪಯುಕ್ತವಾಗಿದೆ ಕಾಲೇಜ್ ಸ್ಟೂಡೆಂಟ್ಗಳಿಗಾದರು ಅಥ್ವ ಇನ್ನಿತರ ಬಡಕಾರ್ಮಿಕರಿಗಳ ಪಾರ್ಟ್ ಟೈಮ್ ಕೆಲಸ ಮಾಡುವುದಕ್ಕೆ ಫುಡ್ ಡಿಲವರಿಯು ಅತೀ ಸೂಕ್ತವಾದ ಅಂಶವಾಗಿದೆ ಇದು ಒಂದು ಉಪಯುಕ್ತವಾದ ತ್ರಂತ ತಂತ್ರಜ್ಞಾನ ಇನ್ನೂ ಕೆಲವು ಅಪ್ಲಿಕೇಶನ್ ಇದ್ದಾವೆ ಅಪ್ಲಿಕೇಶನ್ಗಳಿದಾವೆ ಅವು ಕೂಡ ತುಂಬ ಉಪಯುಕ್ತವಾಗಿದೆ ಸ್ವಿಗ್ಗಿ ಆಗಿರಬಹುದು ಝೊಮ್ಯಾಟೊ ಆಗಿರಬಹುದು ಶಾಡೋಫ್ಯಾಕ್ಸ್ ಆಗಿರಬಹುದು ಎಲ್ಲವೂ ಮನೆಯ ಬಾಗಿಲಿಗೆ ಊಟವನ್ನು ತಂದುಕೊಡಲಾಗುತ್ತದೆ ಈ ಕೆಲ ಡಿಲವರಿ ಬಾಯ್ ಕೆಲಸವನ್ನು ಹುಡುಗರಾದರು ಮಾಡಬಹುದು ಹುಡುಗಿಯರಾದರು ಮಾಡಬಹುದು ಇದರಿಂದ ಕಾರ್ಮಿಕರು ಒಳ್ಳೆ ದುಡ್ಡನ್ನು ಸಂಪಾದಿಸುತ್ತಾರೆ ಪಾರ್ಟ್ ಟೈಮ್ ಕೆಲಸ ಮಾಡುವವರಿಗಂತೂ ಇದು ತುಂಬ ಸೂಕ್ತವಾಗಿದೆ ಇದರಿಂದ ಹಲವಾರು ಜನರಿಗೆ ಉಪಯೋಗವಾಗಿದೆ ಬಡ ಕಾರ್ಮಿಕರಿಗಂತು ತುಂಬ ಉಪಯೋಗವಾಗಿದೆ ಇದು ಒಂದು ಸೂಕ್ತ ಗುಣಮಟ್ಟದ ತಂತ್ರಜ್ಞಾನ ಇದು ನನ್ನ ಅನಿಸಿಕೆವಾಗಿರುತ್ತದೆ ಅಂತರ್ಜಾಲದ ಫುಡ್ ಡಿಲವರಿದ ಇದು ನನ್ನ ಅನಿಸಿಕೆವಾಗಿದೆ ಧನ್ಯವಾದಗಳು ಇದು ನನ್ನ ಅನಿಸಿಕೆವಾಗಿದೆ ಧನ್ಯವಾದಗಳು